ಪ್ರಮುಖ ಹಬ್ಬಗಳಂದರೆ ಫಸ್ಟ್ ಬರೋದು ಹೋಲಿ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಇದೇನಂದರೆ ಕಲರ್ಸನ್ನ ಎತ್ಕೊಂಡು ಹೋಗ್ಬಿಟ್ಟು ಲೈಕ್ ಕ್ಲಾತ್ಸ್ಗೆ ಕ್ಲಾತ್ಸ್ಗೆ ಹಚ್ಚೋದು ಇಲ್ಲ ಫೇಸ್ಗೆ ಹಚ್ಚೋದು ಹೋಲಿನ ಸೆಲೆಬ್ರೇಟ್ ಮಾಡ್ತಾರೆ ಲೈಕ್ ಕಲರ್ಫುಲ್ ಆಗಿರಲಿ ಲೈಫು ಅಂತ ನೆಕ್ಸ್ಟು ದಿವಾಲಿ ಹಬ್ಬ ದಿವಾಲಿ ಅಂತ ಬಂತಂದರೆ ಕ್ರ್ಯಾಕರ್ಸನ್ನ ಕ್ರ್ಯಾಕ್ ಮಾಡ್ತಾರೆ ಟೆಂಪಲ್ಗೆ ಹೋಗ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಈ ಥರ ಸೆಲಬ್ರೇಟ್ ಮಾಡ್ತಾರೆ ನೆಕ್ಸ್ಟು ಈದ್ ಫೆಸ್ಟಿವಲ್ ಈದ್ ಫೆಸ್ಟಿವಲಂದರೆ ಇದು ಮುಸ್ಲಿಮ್ಸ್ಗೆ ಫೇಮಸ್ಸ ಫೆಸ್ಟಿವಲು ಬಕ್ ಬಕ್ರೀದ್ ಅಂತಾನು ಕರಿತಾರೆ ಈ ಫೆಸ್ಟಿವಲ್ಲ ಏನು ಸ್ಪೆಷಲ ಸ್ಪೆಷಲಂದರೆ ಫಾಸ್ಟಿಂಗ್ ಮಾಡ್ತಾರೆ ಫಾಸ್ಟಿಂಗ್ ಮಾಡ್ಬಿಟ್ಟು ಅವರ ಹೋಂಗಾಡ್ಗೆ ಪ್ರಾರ್ಥನೆ ಮಾಡ್ತಾರೆ ನೆಕ್ಸ್ಟು ಗಣೇಶ ಚತುರ್ಥಿ ಇದನ್ನು ಎಂಟಾಯರ್ ಇಂಡ್ಯಾದಲ್ಲಿ ನಮ್ಮ ಭಾರತದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂದರೆ ಗಣೇಶ ಚತುರ್ಥಿ ಎಲ್ಲರ ಮನೇಲೂ ಗಣೇಶ ಇಟ್ಟುಬಿಟ್ಟು ಗಣೇಶನ ಆರಾಧನೆ ಮಾಡಿ ಎಲ್ಲ ಮಧ್ಯ ಪ್ರದೇಶಾಗಲಿ ಕರ್ನಾಟಕ ಆಗಲಿ ಗುಜರಾತ್ ಆಗಲಿ ಮಹಾರಾಷ್ಟ್ರ ಆಗಲಿ ಗೋವಾ ಆಗಲಿ ಎಲ್ಲ ಕಡೆ ಇಡೀ ಇಂಡ್ಯಾದಲ್ಲಿ ಗಣೇಶ ಹಬ್ಬಾನ ಸೆಲೆಬ್ರೇಟ್ ಮಾಡ್ತಾರೆ ನೆಕ್ಸ್ಟು ಓಣಮ್ ಮೊ ನಿನ್ನೆ ತಾನೆ ಆಯಿತು ಓಣಮ್ ಇಸ್ ಒನ್ ಆಫ್ ದ ಫೇಮಸ್ ಫೆಸ್ಟಿವಲು ನಮ್ಮ ಇಂಡ್ಯಾದಲ್ಲಿ ಲೈಕ್ ಸೌಥರ್ನ್ ಅಂದರೆ ತಮಿಳಿಯನ್ಸ್ ಆಮೇಲೆ ಕೇರಳ ಪೀಪಲ್ಸ ಜಾಸ್ತಿ ಸೆಲೆಬ್ರೇಟ್ ಮಾಡೋದಂದರೆ ಓಣಮ್ ಮಹಾಶಿವರಾತ್ರಿ ಮಹಾಶೀರ್ವ ಶಿವರಾತ್ರಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲಿದು ಹಿಂದೂಸ್ಗೆ ಡಿವೋಟಿ ಗಾಡ್ ಡಿವೋಟಿ ಗಾಡ್ ಹಿಂದೂಸ್ಗೆ ಸೋ ಏನು ಮಾಡ್ತಾರೆ ಮಧ್ಯ ಮಧ್ಯರಾತ್ರಿ ತನ್ನ ರಾತ್ರಿಯಿಂದ ಬೆಳಗ್ಗೆ ತನಕ ಫಾಸ್ಟಿಂಗ್ ಮಾಡಿ ದೇವ್ರು ಶಿವಾಗೆ ಆರಾಧನೆ ಮಾಡ್ತಾರೆ ನೈಟೆಲ್ಲ ಜಾಗರಣೆ ಆಗಿ ಜಾಗರಣೆ ಕೂತ್ಕೊಂಡು ಶಿವನ ಆರಾಧನೆ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ನವರಾತ್ರಿ ನವರಾತ್ರಿ ಅಂದರೆ ನೈನ್ ಗಾಡ್ಗೆ ಡೈಲಿ ಪೂಜೆ ಮಾಡ್ತಾರೆ ಅದನ್ನು ನವರಾತ್ರೀಲಿ ಏನು ಮೈನ್ ಮೈನ್ ಏನಂದರೆ ಇದು ಹಿಂದೂ ರಿಲೀಜನ್ಸ್ಗೆ ಫೇಮಸ್ ಫೆಸ್ಟಿವಲ್ ಅಂತಾನೂ ಹೇಳ್ಬೌದು ದುರ್ಗಾ ಪೂಜೆ ಮಾಡ್ತಾರೆ ದಸರಾ ಅಂದರೆ ನೆಕ್ಸ್ಟ್ ಬರೋದು ದಸರಾ ವಿಜಯದಶಮಿ ಇದೇನಂದರೆ ಮೈಸೂರಲ್ಲಿ ಫೇಮಸ್ಸು ಹಿಂದೂ ರಿಲೀಜಿಯನ್ಸ್ ಅವ್ರಿಗೆ ದಸರಾ ಅಂತ ಬಂತಂದರೆ ನೈನ್ ಡೇಸು ಒನ್ವಂದು ಡಿಫ್ರೆಂಟ್ ಗಾಡ್ಸ್ಗೆ ಪೂಜೆ ಮಾಡ್ತಾರೆ ಅದಕ್ಕೆ ದಸರಾ ಅಂತ ಕರಿತಾರೆ ನೆಕ್ಸ್ಟು ಪೊಂಗಲ್ ಪೊಂಗಲಿದ್ದು ಮೈನ್ ಫೆಸ್ಟಿವಲ್ ಏನಂದರೆ ಫಾರ್ಮರ್ಸ್ಗೆ ಅವ್ರ ಕ್ರಾಪ್ಸ್ನೆಲ್ಲಾ ಪೂಜೆ ಮಾಡಕ್ಕೆ ಪೂಜೆ ಮಾಡಿ ಆ ಥರದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ರಕ್ಷಾಬಂಧನ ರಕ್ಷಾಬಂಧನ ಅಂದರೆ ಇಟ್ಸ್ ಬಾಂಡ್ ಬಿಟ್ವೀನು ಸಿಸ್ಟರ್ ಮತ್ತು ಬ್ರದರು ಲೈಕ್ ರಾಖಿ ಕಟ್ಟೋದೆ ಆಗಲಿ ತಿಲಕ ಇಡೋದೆ ಆಗಲಿ ಗಿಫ್ಟ್ಸ್ ಕೊಡೋದೆ ಆಗಲಿ ಈ ಥರ ನಮ್ಮ ಇಂಡ್ಯಾದಲ್ಲಿ ಸೆಲೆಬ್ರೆಟ್ ಮಾಡ್ತಾರೆ ನೆಕ್ಸ್ಟು ರಿಪಬ್ಲಿಕ್ ಡೇ ರಿಪಬ್ಲಿಕೇ ಅಂದರೆ ಎಲ್ಲರಿಗೂ ಗೊತ್ತು ನಮ್ಮ ಇಂಡ್ಯನ್ ಸಿಟಿಜನ್ ಅಂದರೆ ಆ ಪ್ಯಾಟ್ರ್ಯಾಟಿಸಮನ್ನ ಮೇಂಟೇನ್ ಮಾಡಬೇಕು ಸೋ ಇದನ್ನು ಜನವರಿ ಟ್ವೆಂಟಿ ಸಿಕ್ಸ್ತ್ ಸೆಲೆಬ್ರೇಟ್ ಮಾಡ್ತಾರೆ ನೆಕ್ಸ್ಟು ಕ್ರಿಸ್ಮಸ್ ಡೇ ಇದೇನಂದರೆ ಇದು ಮೈನ್ ಏನು ಮೈನ್ ಯಾರಿಗೆ ಅಂದರೆ ಕ್ರಿಶ್ಚಿಯನ್ಸ್ ಅವ್ರಿಗೆ ಹೇಗೆ ಅಂದರೆ ಮನೆಯಲ್ಲಿ ಕ್ರಿಸ್ಮಸ್ಸಾಗಲಿ ಸೆಲಬ್ರೇಟ್ ಮಾಡ್ತಾರೆ ಈ ಗಿಫ್ಟ್ಸನ್ನ ದಾನ ಮಾಡ್ತಾರೆ ಚಿಲ್ಡ್ರನ್ಸ್ಗೆ ಇದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ ಯುಗಾದಿ ಯುಗಾದಿ ಅಂತ ಬಂತಂದರೆ ಇದು ಹಿಂದೂ ಅವ್ರಿಗೆ ಯುಗಾದಿ ಅಂತ ಅಂದರೆ ನಮ್ಮ ಇಂಡ್ಯಾದಲ್ಲಿ ಯುಗಾದಿ ಅಂದರೆ ಇಟ್ಸ್ ಅ ಫಸ್ಟು ನ್ಯೂಯಾಕು ಅಮೆರಿಕಾ ಅವ್ರಿಗೆಲ್ಲ ನ್ಯೂ ಇಯರು ನ್ಯೂ ಯರು ಜನವರಿ ಫಸ್ಟ್ ಆಗುತ್ತೆ ಬಟ್ ನಮ್ಮ ಇಂಡ್ಯಾದವ್ರಿಗೆ ಹಿಂದೂಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ನಮ್ಮ ಇಂಡ್ಯಾದವ್ರಿಗೆ ಯುಗಾದಿ ಇಸ್ ಲೈಕ್ ನ್ಯೂ ಇಯರ್ ಅಂತ ಹೇಳ್ತೀವಿ ನೆಕ್ಸ್ಟು ಏನು ಅಂದರೆ ಈಸ್ಟರು ಈಸ್ಟರ್ ಅಂದರೆ ಗುಡ್ ಫ್ರೈಡೇ ಹೇಗೆ ಅಂದರೆ ಕೇಕ್ ಕಟ್ಮಾಡೋದಾಗಲಿ ಕ್ರಿಶ್ಚನ್ಸವರು ಇದಕ್ಕೋಗ್ತಾರೆ ಚರ್ಚ್ಗೋಗ್ತಾರೆ ಪ್ರೇ ಮಾಡ್ತಾರೆ ಡಾನ್ಸು ಅದು ಇದು ಆ ಥರ ಸೆಲಬ್ರೆಟ್ ಮಾಡ್ತಾರೆ ನಮ್ಮ ಇಂಡ್ಯಾದಲ್ಲಿ ಈ ಫೆಸ್ಟಿವಲ್ಸ್ಗೆ ಜಾಸ್ತಿ ಹಾಲಿಡೇಸ್ ಸಿಗುತ್ತೆ ಹೇ ನಮ್ಮ ಇಂಡ್ಯಾದಲ್ಲಿ ಮೇನ್ ಥಿಂಗ್ ಏನಂದರೆ ಇದೆಲ್ಲಾ ನಮ್ಮ ಇಂಡಿಯನ್ ಫೆಸ್ಟಿವಲಂತ ಹೇಳ್ಬೌದು